ಮನೇಲಿ ಸಾಮಾನ್ಯವಾಗಿ ಸಾಂಬಾರ್ ಅನ್ನ ಈ ಥರದ್ದೆಲ್ಲ ಎಲ್ಲ ಪದಾರ್ಥಗಳನ್ನ ಮಾಡ್ತಾರೆ ತುಂಬ ಅಪರೂಪದಂಥ ಅಂದರೆ ನನಗೆ ತುಂಬ ಇಷ್ಟವಾಗಿರುವಂಥದ್ದು ಪಾಯಸ ಜಾಮೂನ್ ಮಾಡೋದು ಒಬ್ಬಟ್ಟು ಅದು ನನಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ತುಂಬ ಬೇಕಾಗಿರುವಂಥದ್ದು ನಾನು ತಿನ್ನೋದು ಜಾಸ್ತಿ ಒಬ್ಬಟ್ಟಂದರೆ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಎಲ್ಲೋ ಎಳ್ಳು ಒಬ್ಬಟ್ಟು ಎಲ್ಲ ಥರದ್ದು ಮಾಡ್ತಾರೆ ಎಲ್ಲ ಥರದ್ದು ನಾನು ಕೂಡ ತಿಂತೀನಿ ತುಂಬ ಇಷ್ಟ ಅಂದರೆ ಬೇಳೆ ಒಬ್ಬಟ್ಟು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇಳೆ ಜಾಸ್ತಿ ಬೇಕಾಗುತ್ತೆ ಅದು ಬಿಟ್ರೆ ಮೈದಾ ಹಿಟ್ಟು ಬೇಕಾಗುತ್ತೆ ಚಿರೋಟಿ ರವೆ ಎಣ್ಣೆ ಮುಖ್ಯವಾಗಿ ಇಷ್ಟು ಬೇಕಾಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ ಅದು ಬಿಟ್ರೆ ಪಾಯಸ ಮಾಡ್ತೀನಿ ಅನ್ನೋದಾದರೆ ತುಂಬ ವಿಧವಾದಂಥ ಪಾಯಸಗಳಿರತ್ತೆ ಅದರಲ್ಲಿ ನನಗೆ ಬೇಕಾಗಿರೋದು ಅಕ್ಕಿ ಪಾಯಸ ಮಾಡ್ತೀವಿ ಅನ್ನೋದಾದರೆ ಶ್ಯಾವಿಗೆ ಅಕ್ಕಿರವೆ ಏಲಕ್ಕಿ ಸಕ್ಕರೆ ತುಂಬ ಜಾಸ್ತಿ ಬೇಕು ಅನ್ನೋದು ಯಾವುದು ಅಂದರೆ ಸಕ್ಕರೆ ಮತ್ತು ಅಕ್ಕಿ ಈ ಥರ ಹಲವಾರು ಪದಾರ್ಥಗಳನ್ನ ಮಾಡ್ಬೌದು ಸಾಂಬಾರು ಬೇಳೆ ಸ್ ಸಾಂಬಾರು ಮಾಡ್ತೀನಿ ಅನ್ನೋದಾದರೆ ಅದಕ್ಕೆ ಜಾಸ್ತಿ ಬಳಸುವಂಥದ್ದು ಖಾರ ಪುಡಿ ಮತ್ತು ತೆಂಗಿನಕಾಯಿ ಮತ್ತು ತರಕಾರಿ